ಎಲ್ಲ ಮನಿಗೆ ನಲ್ಲಿ ನೀರ್ನು ಬರ್ತಿದ್ದು ರೀ ಮುನ್ಸಿಪಾಲಿಂದು ಮುನ್ಸಿಪಾಲ್ಟಿ ನೀರ್ನು ಬರ್ತದೆ ರೀ ಅದ್ರಗ ನಲ್ಲಿ ನೀರು ಟ ಯಾವಾಗಲು ಬರ್ತದೆ ರೀ ಟ್ವೆಂಟಿ ಫೋರ್ ಇನ್ಟು ಸೆವೆನ್ ಅವೆಲೆಬ್ಲ್ ಅವೆಲೆಬ್ಲಿಟಿ ಅದ ರೀ ನಂಬಲ್ಲಿ ಮತ್ತೆ ಅಂದರೆ ಬ್ಯಾಸಿಗಿನಾಗಿ ಸೊಲ್ಪ ಕಮ್ಮಿ ಆಗ್ತದೆ ರೀ ಸಮ್ಮರ್ ಟೈಮ್ ಅಲ್ಲಿ ಸಮ್ಮರ್ ಟೈಮ್ ಅಲ್ಲಿ ಯಾಕೆ ಕಮ್ಮಿ ಆಗ್ತದಂದರೆ ಎಲ್ಲರಿಗು ಗೊತ್ತಲ್ಲ ರೀ ಈ ವರ್ಷ ಏನು ಮಳೆನೇ ಇಲ್ಲ ಆ ಮಳೆ ಅಂದರೆ ಬಂದಿದನ್ನೂ ತಡ ಮಾಡಿ ಬಂದಿದ್ರಿ ಅದಕ್ಕೆ ಏನು ಮಾಡೋದು ರೀ ಮಳೆ ಇಲ್ಲ ಅದಕ್ಕೆ ನೀರಿಂದು ಲೈಕ್ ಶಾರ್ಟೇಜ್ ಆಗೈತೆ ರೀ ನೀರಿಂದು ಅಂದರೂನು ಬ್ ನಮ್ಮನೇಲಿ ಬರ್ತದೆ ರೀ ಅಂದರೆ ನಮ್ಮನೆ ಹೇಗಂದ್ರೆ ಲೈಕ್ ಹಾರ್ಟ್ ಪಾರ್ಟ್ ಆಫ್ ದ ಕಲ್ಬುರ್ಗಿ ಡಿಸ್ಟ್ರಿಕ್ಟ್ ಅಲ್ಲಿದೆ ರೀ ಅಂದರೆ ಯಾವುದು ಅಂದರೆ ಮಾರ್ಕೆಟ್ ಏರ್ಯಾದಲ್ಲಿದೆ ರೀ ಮಾರ್ಕೆಟ್ ಏರ್ಯಾನಾಗ ಎಲೆಕ್ಟ್ರಿಸಿಟಿ ಆಗಲಿ ರೀ ನೀರು ಆಗಲಿ ರೀ ಟ್ವೆಂಟಿ ಫೋರ್ ಇನ್ಟು ಸೆವೆನ್ ಸಪ್ಲೈ ಇರ್ತದೆ ರೀ ಏನರೆ ಲೈಕ್ ಎಲ್ಲರೆ ಪೈಪ್ ಏನಾರಿ ಬ್ಲಾಕ್ ಆಯಿತು ಇಲ್ಲಾಂದರೆ ಏನಾರೆ ಯಾವ್ದಾರೆ ಕರೆಂಟಿಂದು ಕೇಬಲ್ ಏನಾರೆ ಆಯಿತು ಅಂದರೆ ಅಷ್ಟೆ ಸೊಲ್ಪ ರಿಪೇರಿಕೆ ಅಷ್ಟೆ ಬಂದಿರ್ತದೆ ರೀ ಇಲ್ಲಾಂದ್ರೆ ಅದು ಬಿಟ್ಟು ಏನು ಕೊರತೆ ಇಲ್ರಿ ನಂಬಲ್ಲಿ ಲೈಕ್ ಫುಲ್ ಟ್ವೆಂಟಿ ಫೋರ್ ಇನ್ಟು ಸೆವೆನ್ ಬರ್ತದೆ ರೀ ನೀರಿಂದು ಎರಡು ನೀರಿಂದು ಮುನ್ಸಿಪಲ್ ನೀರಾಗಲಿ ರೀ ಇದು ನಲ್ಲಿ ನೀರು ಟ್ಯಾಪ್ ವಾಟರ್ ಬೇಕಾದರೆ ಆಗಲಿ ರೀ ಎರಡು ಬರ್ತವೆ ರೀ ಮತ್ತು ಅಂದರೆ ನಾವು ಬಟ್ ನಮ್ಮದು ನಾ ನಮ್ಮನೇಗೆ ಕನೆಕ್ಷನ್ನೂ ನಲ್ಲಿ ನೀರಲ್ಲಿ ಎಲ್ಲಕ್ಕು ಕೊಟ್ಟಿಲ್ಲ ರೀ ಅಂದರೆ ಲೈಕ್ ಹೇಳಕ್ಕಾಗಲ್ಲ ರೀ ಒನ್ನೊಂದ್ಸಲ ನಲ್ಲಿ ನೀರು ಬಂದಿಲ್ಲಂದರೆ ಇನ್ ಕೇಸ್ ಬಂದಿಲ್ಲ ಅಂದರೆ ಮುನ್ಸಿಪಲ್ ನೀರು ಯೂಸ್ ಮಾಡ್ಬೋದು ಅಲ್ರಿ ಅದಕ್ಕೆ ರೀ ಅಂದರೆ ಹಿಂಗೆ ಒಂದು ಸಲ ಆಗಿಲ್ಲ ರೀ ನಲ್ಲಿ ನೀರು ಬಂದೇ ಇಲ್ಲಾಂತನ ಹಿಂಗೆ ಯಾವುದು ಆಗಿಲ್ಲ ರೀ ಮತ್ತು ನಂಬಲ್ಲಿ ನಲ್ಲಿ ನೀರಿಂದು ಟ್ಯಾಪ್ ಅದ ಅಲ್ರಿ ಅಲ್ಲಿ ಬರೇ ನಾವಂತ ಅಲ್ರಿ ನಮ್ಮ ಮನೆ ಬಾಜು ಇದ್ದವರು ಅಂದರೆ ಫೈನಾನ್ಸ್ದವರು ಫೈನಾನ್ಸ್ ಅದ ರೀ ಮತ್ತು ರೀಚಾರ್ಜ್ದು ದುಖಾನ್ದವರೆಲ್ಲ ಬಂದು ಅಲ್ಲಿಂದೇ ನೀರು ತೊಗೊತಾರೆ ರೀ ಅವ್ರಿಗೆ ಬೇಕಿತ್ತಂದರೆ ಬಿಕಾಸ್ ಟ್ವೆಂಟಿ ಫೋರ್ ಯಾಸ್ ನಾನು ಮೊದಲೇ ಹೇಳಿದ್ದೆ ಟ್ವೆಂಟಿ ಫೋರ್ ಇನ್ಟು ಸೆವೆನ್ ಅದ ಅಂತ ನೀರು ಬರ್ತದೆ ಅಂತ್ರಿ ಅದಕ್ಕೆ ರೀ ಅಂದರೆ ನೀರು ಬರ್ತದಲ್ಲಾ ರೀ ಅದಕ್ಕೆ ಮತ್ತು ಯಾ ಎಲ್ಲರು ಆಜು ಬಾಜುದವ್ರ್ನು ಯಾವಾಗ ಬೇಕು ಆವಾಗ ತೊಗೊತಾರೆ ರೀ ಅವರು ಬಲ್ಲಿಂದ್ ಖಾಲಿ ಆಯ್ತು ಅಂದ್ರೆ ಮತ್ತು ಮುನ್ಸಿಪಲ್ ನೀರು ರೀ ಇರ್ತು ಮನೆಯಂಗೆ ಸೊಲ್ಪ ಕನೆಕ್ಷನ್ ಅದ ರೀ ಅರ್ಧ ಅಂದರೆ ಅರ್ಧ ಟ್ಯಾಪ್ಸಿ ರೀ ಅದು ಮುನ್ಸಿಪಲ್ ನೀರು ಕನೆಕ್ಷನ್ ಅದ ರೀ ಮತ್ತು ಅರ್ಧ ಟ್ಯಾಪ್ಸೀ ಇದು ನಲ್ಲಿ ನೀರಿಂದು ಟ್ಯಾಪ್ ವಾಟರ್ ಕನೆಕ್ಷನ್ ಅದ ರೀ ಮತ್ತು ಅಂದರೆ ಮುನ್ಸಿಪಲ್ ನೀರಾಗಾ ಒಂಥರ ಕ್ಲೋರಿನ್ ಕ್ಲೋರಿನ್ ಸ್ಮೆಲ್ ಬರ್ತದೆ ರೀ ಕ್ಲೋರಿನ್ ಎಲ್ಲ ಹಾಕಿದ್ದು ರೀ ಇದು ಟ್ಯಾಪ್ ವಾಟರ್ ನಲ್ಲಿ ನೀರಿನಷ್ಟು ಬರಲ್ಲ ರೀ ಅಂದರೆ ಎಲ್ಲ ಅದು ಅಷ್ಟು ಎಲ್ಲ ಬರಲ್ಲ ರೀ ಸ್ಮೆಲೆಲ್ಲ ಬರಲ್ಲ ರೀ ಮತ್ತೆ ಏನಂದರೆ ಮುನ್ಸಿಪಲ್ ನೀರು ಜನ ಹಾರ್ಡ್ ವಾಟರ್ ಅಂತಾರೆ ಅಲ್ರಿ ಹಾರ್ಡ್ ವಾಟರ್ ಸಾಫ್ಟ್ ವಾಟರ್ ಆ ಥರ ಹಾರ್ಡ್ ವಾಟರ್ ಅಂತ ಅನ್ಸ್ತದೆ ರೀ ಅದೇ ನಲ್ಲಿ ನೀರು ಸಾಫ್ಟ್ ವಾಟರ್ ರೀ ನಾವು ಅಂದರೆ ಬಟ್ಟೆ ಒಗಿಲಿಕ್ಕೆಲ್ಲ ನಲ್ಲಿ ನೀರಿನದ್ದೇ ಯೂಸ್ ಮಾಡ್ತೀವಿ ರೀ ಅಂದರೆ ಬಟ್ಟೆ ಒಗೆಯೋನ್ ಸೈಡ್ ಆ ಕಡಿನ ಟ್ಯಾಪಿಗಿ ನಲ್ಲಿ ನೀರಿನದ್ದೇ ಕನೆಕ್ಷನ್ ಕೊಟ್ಟೀವಿ ರೀ ಅಂದರೆ ಅಲ್ಲೇ ನಲ್ಲಿ ನೀರಿಗಿ ಬ ಇದು ಏನು ಬಟ್ಟಿಗಳು ಕ್ವಾಲಿಟಿನೂ ಸಾಫ್ಟ್ ಇರ್ತದೆ ರೀ ಮತ್ತು ಕಲರ್ನು ಏನು ಹೋಗಲ್ಲ ಅಲ್ರಿ ಕಲರ್ನು ಹಾಗೆ ಉಳಿತದೆ ರೀ ಮತ್ತು ಏನಾರೆ ಹತ್ತಿತಂದರೆ ಕೆಸರು ಡಸ್ಟು ಏನಾರೆ ಬೇರೆದೇನಾರೆ ಹತ್ತಿತಂದರೆ ಜಲ್ದಿ ಹೋಗ್ತದೆ ರೀ ಯಾವುದೇ ಒಂದು ಏನಾರೆ ಕಲೆ ಬಿತ್ತಂದರೆ ಬಟ್ಟೆ ಮ್ಯಾಲ ರೀ ಜಲ್ದಿ ಹೋಗ್ತದೆ ರೀ ಮತ್ತು ಜಾಸ್ತಿ ಏನು ರೀ ಸಾಬೂನು ಎಲ್ಲ ಉಪಯೋಗ ಉಪಯೋಗ ಬೀಳಲ್ಲ ರೀ ಮತ್ತು ಜಾಸ್ತಿ ಅಷ್ಟು ತಿಕ್ಕುದ್ನು ಎಲ್ಲ ಹತ್ತಲ್ವಲ್ಲ ರೀ ನಲ್ಲಿ ನೀರಿದ್ದರೆ ಸಾಫ್ಟ್ ವಾಟರ್ ಅಲ್ರಿ ಅದಕ್ಕೆ ಮತ್ತೆ ಏನಂದರೆ ಇದು ಸಾಫ್ಟ್ ವಾಟರಿಗೆ ನಿಮಗೆಲ್ಲ ಗೊತ್ತಿರ್ಬೋದು ರೀ ಲೈಕ್ ಸ್ವಲ್ಪೇ ಸಾಬೂನು ಹಚ್ಚಿದ್ದರೂ ಸಾಕು ರೀ ಭಾಳ ಬುರುಗ ಬರ್ತದೆ ರೀ ಮತ್ತು ಅಷ್ಟು ಬುರುಗ ಬಂತಂದರೆ ಛಲೋನಿ ಅಲ್ರೀ ಲೈಕ್ ಸಾಬೂನು ಉಳಿತದೆ ರೀ ಮತ್ತು ಅದು ಸಾಬೂನು ಬಾರ್ ಬಾರ್ ತೊಗೊಂಡು ಬಂದು ಖರ್ಚನು ಉಳಿತದೆ ಅಲ್ರಿ ಅದಕ್ಕೆ ರೀ ಅಂದರೆ ನಲ್ಲಿ ನೀರು ಛಲೋ ಅದು ರೀ ಒಂದು ಅಂದರೆ ಛಲೋ ಅಂದರೆ ಮುನ್ಸಿಪಲ್ ನೀರ್ಕ್ಕಿನ್ನ ನಲ್ಲಿ ನೀರಿನ ಕ್ವಾಲಿಟಿ ಛಲೋ ಅದಾವ ರೀ ನಮ್ಮ ಮನೆಗೆ ಬರೋದು ಮತ್ತು ಏನದು ಒನ್ನೊಂದ್ಸಲ ಹಿಂಗೆ ಬಾತ್ರೂಮಿಂಗು ಕನೆಕ್ಷನ್ಸ್ ಕೊಡ್ತೀವಿ ರೀ ಬಾತ್ರೂಮಿಗೆ ಕಿಚನ್ನಿಗು ಕನೆಕ್ಷನ್ ಕೊಟ್ಟಿದ್ರಲ್ಲ ರೀ ಉಪಯೋಗ ಅಷ್ಟು ಮಾಡಲ್ಲ ರೀ ಅಂದರೆ ಮುನ್ಸಿಪಾಲಿಂದೆ ಜಾಸ್ತಿ ಮಾಡ್ತೀವಿ ರೀ ನಮ್ಮ ಮನೆಯಾಗ ಮಾಡೋದಂದರೆ ಹಿಂಗೆ ಯಾವಾಗಲು ಮುನ್ಸಿಪಲ್ ನೀರಿಂದು ಇದ್ದಿಲ್ಲ ಕೊರತೆ ಇತ್ತಂದರೆ ಅವಾಗು ನಲ್ಲಿ ನೀರೆ ರೀ ನಲ್ಲಿ ನೀರೇ ಯೂಸ್ ಮಾಡ್ತೀವಿ ರೀ ಮತ್ ನಲ್ಲಿ ನೀರಿನ್ ಕ್ವಾಲಿಟಿ ಚಲೋ ಇರ್ತದ್ ರೀ ಅಷ್ಟೇನ್ ಸ್ಮೆಲ್ ಏನು ಬರಲ್ ರೀ ಏನು ಹಿಂಗ್ ದುರ್ಗಂದ ಅಂತಾರ್ ಅಲ್ರಿ ಹಂಗೇನು ಬರಲ್ ರೀ ಛಲೋನೆ ಇರ್ತದೆ ರೀ ಎಲ್ಲ ಕ್ವಾಲಿಟಿ ಎಲ್ಲ ಅಂದರೆ ವಾಟರ್ ಕ್ವಾಲಿಟಿ ಎಲ್ಲ ಮತ್ತು ಅಂದರೆ ಅದರದ್ದು ನನ್ಗೆ ಅನ್ಸೋ ಮಟ್ಟಿಗೆ ನಲ್ಲಿ ನೀರಿಂದು ವಾಟರ್ ಕ್ವಾಲಿಟಿ ಇಂಡೆಕ್ಸ್ ಜಾಸ್ತಿ ಇದೆ ಲೈಕು ಮುನ್ಸಿಪಲ್ ನೀರಿಗೆ ಕಂಪೇರ್ ಮಾಡಿದರೆ ಅದಕ್ಕೆ ನಾನು ಅಂದರೆ ಎಲ್ಲಾದರು ಹೋದ್ರಂದರೆ ನಾನು ನಲ್ಲಿ ನೀರೇ ಪ್ರಿಫರ್ ಮಾಡ್ತೇನೆ ಆನ್ ಮುನ್ಸಿಪಲ್ ವಾಟರ್ ಬಟ್ ನಲ್ಲಿ ನೀರೇ ಚಾಯ್ಸ್ ಇತ್ತು ಅಂದರೆ ಅದೇ ಉಪ ಉಪಯೋಗ ಮಾಡ್ಬೇಕಾಗ್ತದೆ ರೀ ಮುನ್ಸಿಪಲ್ ನೀರೇ ಚಾಯ್ಸ್ ಇತ್ತಂದರೆ ಅದೇ ಉಪಯೋಗ ಮಾಡ್ಬೇಕಾಗ್ತದೆ ರೀ ಎರಡು ಇತ್ತಂದರೆ ಜಾಸ್ತಿ ಪ್ರಿಫರೆನ್ಸು ನಲ್ಲಿ ನೀರಿಗೆ ಕೊಡ್ತೀವಿ ರೀ ಅಂದರೆ ನಾ ಮೊದಲೇ ಹೇಳಪ್ಲೆ ರೀ ಸಾಫ್ಟ್ ವಾಟರಾಗಲಿ ಸಾಫ್ಟ್ ವಾಟರ್ ಇಸ್ ಬೆಟರ್ ದ್ಯಾನ್ ಹಾರ್ಡ್ ವಾಟರ್ ಅದಕ್ಕೆ ನಲ್ಲಿ ನೀರೇ ಯೂಸ್ ಮಾಡ್ತೀವಿ ರೀ ಅದೇ ಛಲೋ ಇರ್ತದೆ ರೀ ಅಂದರೆ ಎಲ್ಲ ಕ್ವಾಲಿಟಿ ಅದು ಇದೆಲ್ಲ ಛಲೋ ಇರ್ತದೆ ರೀ ಮತ್ತು ಏನು ಮೇಯ್ನ್ ಅಂದರೆ ಕ್ಲೋರಿನ್ ಸ್ಮೆಲ್ ಬರ್ತದೆ ಅಲ್ರಿ ಮುನ್ಸಿಪಲ್ ನೀರ್ಲಿಂದ ನಲ್ಲಿ ನೀರ್ನಾಗ ಅದು ಏನು ಬರಲ್ಲ ರೀ